ಹಲೋ ಇದು ತರಕಾರಿ ಅಂಗಡಿಯಾ ನಿಮ್ಮಲ್ಲಿ ಊರಿದ್ದು ತರಕಾರಿ ಎಲ್ಲ ಎಂಥೆಂಥ ಇದೆ ಐಟಮ್ಸ್ಗಳು ಅದೆಲ್ಲ ಊರಿದ್ದೇವಾ ಇದು ಹೇಗೆ ಕಟ್ಟಿಗೆ ಹರಿವೆಗೆ ಏನಮ್ಮ ಇಲ್ಲಿ ಇಪ್ಪತ್ತು ರೂಪಾಯಿಗೆ ಕೊಡ್ತಾರೆ ನೀವೆಂಥ ಮೂವತ್ತು ಹೇಳುದು ಫ್ರೆಶ್ ಆದ್ರೂ ನಮಗೆ ಇಲ್ಲೇ ಸಿಗ್ತದೆ ನಿಮಗೆ ಫೋನ್ ಮಾಡಿ ನಾವು ಯಾಕೆ ಸುಮ್ಮನೆ ಕೇಳೋದು ಇಪ್ಪತ್ತಕ್ಕೆ ಕೊಡ್ತೀರಾದರೆ ಒಂದು ನಾಲ್ಕು ಕಟ್ಟು ಕಳಿಸಿ

ಹಾಂ ಸರಿ ಮತ್ತು ಬೆಂಡೆ ಊರಿದ್ದೊಂದು ಎರಡು ಕೆ ಜಿ ಮತ್ತು

ನೀವೆಂಥ ಮಾರಾಯ್ರೇ ಅಷ್ಟಷ್ಟು ರೇಟ್ ಹಾಕುದು ಒಂದು ಅರುವತ್ತಕ್ಕೆ ಕೊಡಿ ಇಲ್ಲಿ ಉಂಟು

ಮತ್ತು ಬಟಾಟೆ ಒಂದೆರಡು ಕೆ ಜಿ ಕಳಿಸಿಕೊಡಿ ಚೆಂದ ಚೆಂದ ಇರಬೇಕು ಕೊಳೆತದ್ದೆಲ್ಲ ಹಾಕಬಾರ್ದು ನೋಡಿ ಆರಿಸಿ ಹಾಕಿ ಎರಡು ಕೆ ಜಿ ಬಟಾಟೆ ನೀರುಳ್ಳಿ ನಾಲ್ಕು ಕೆ ಜಿ ಬೆಳ್ಳುಳ್ಳಿ ಕಾಲು ಕೆ ಜಿ ಹಾಂ ಇದೆ ಅಲ್ವಾ ಹಾಂ ಊರಿದ್ದು ಆಗಬೇಕು ಹಾಂ ಮತ್ತು ಬದನೆ ಒಂದು ಕೆ ಜಿ ಅಲ್ಸಂದೆ ಇಲ್ವಾ ಅಲ್ಸಂದೆ ಹಾಂ ಅದು ನೋಡಿ ಹಾಕಿ ಕಟ್ಟೆಲ್ಲ ಒಳಗಡೆ ಅಲ್ಸಂದೆ ಕೊಳೆತಿರ್ತದೆ

ಹಾಂ ಮತ್ತು ಬೇರೆ ಏನಿದೆ ನಮ್ಮ ಇಲ್ಲಿ ಪಂಕ್ಷನಿದೆ ಮಾರಾಯ್ರೇ ಅದಕ್ಕೋಸ್ಕರ ನಿಮಗೆ ಪೋನ್ ಮಾಡಿದ್ದು ಟಮೆಟ ಬೇಕು ಅದು ರೌಂಡಿದ್ದು ಬರ್ತದಲ್ವಾ ಉದ್ದ ಸ ಉದ್ದ ಸೈಜಲ್ಲ ಗಿಡ್ಡ ಸೈಜಲ್ಲಿ ರೌಂಡಿದ್ದು ಆ ಟೊಮೆಟೊ ಒಂದು ನಾಲ್ಕು ನಾಲ್ಕು ಕೆ ಜಿ ಕಳಿಸಿ ಮತ್ತು ಬೇರೆ ಏನುಂಟು ಕ್ಯಾಲಿಫ್ಲವರ್ ಹಾಂ ಗೋಬಿ ಮಂಚೂರಿ ಮಾಡಲಿಕ್ಕೆ ಅದು ಒಂದು ಆರು ಕೆ ಜಿ ಇರಲಿ ಮತ್ತು ಅದನ್ನು ನೀವು ಕಳಿಸಿಕೊಡ್ತೀರಾ ಗಾಡಿಯಲ್ಲಿ ಇಲ್ಲ ನಾವು ಬಂದು ತಕೊಂಡು ತಕೊಂಡು ಹೋಗ್ಲಿಕ್ ಬರಬೇಕಾ ಸರಿ ಬಿಲ್ ಆಮೇಲೆ ನಾವು ಕೊಡ್ತೇವೆ ತ್ಯಾಂಕ್ಸ್ ನಿಮಗೆ